ಹಲೋ ಹಾಂ ಭೂಮಿಕಾ ಹೇಗಿದ್ದೀಯಾ ಹ್ಞೂ ಆರಾಮ ಇದ್ದೀನಿ ಏನು ತುಂಬ ದಿನ ಆಯಿತು ಮರೆತೇ ಬಿಟ್ಟಿದ್ದೀಯ ಅನಿಸುತ್ತೆ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ

ಮನೆಯಲ್ಲೆಲ್ಲ ಅಪ್ಪಾಜಿ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಹಾಂ ಚೆನ್ನಾಗಿದ್ದಾರೆ ಹೌದು ನೀನು ಏನೋ ಮನೆ ಕಟ್ಟಬೇಕು ಅಂತಿದ್ಯಲ್ಲ ಏನಾಯಿತು ಅದೆಲ್ಲ ಹೌದಾ ನನ್ನಿಂದ ಏನೇ ಸಹಾಯ ಬೇಕಾದರೂ ಕೇಳು ಏನು ಹೇಳು ಪರವಾಗಿಲ್ಲ ಹ್ಞೂ ಹ್ಞೂ ಹ್ಞೂ ಹೌದಾ ಈಗ ನಿನಗೆ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು ಯಾವ ಥರ ಮನೆ ಇರಲಿ ಅಂದ್ರೇನು ಹಳ್ಳಿ ಮನೆ ಬೇಕಾ ಅಥವಾ ನಿನಗೆ ನಗರ್ದಲ್ಲಿ ಉಳ್ಕೊನೊ ಮನೆ ಬೇಕಾ ಹಾಂ ಸರಿ ಹಾಗಾದ್ರೆ ನನ್ನ ನಾನು ಉಳಿದಿದ್ದೀನಲ್ಲ ನಮ್ಮ ಹಳ್ಳಿಲ್ಲೇನೇ ಒಂದು ಮನೆ ಪಕ್ಕ ಒಂದು ಮನೆ ಇದೆ ಹೆಂಚಿನ ಮನೆ ಅದು ಅಟ್ಟ ಇದೆ ಮನೆ ಮುಂದೆ ಜಗಲಿ ಇದೇ ನಿನಗೆ ಓಡಾಡೋದುಕ್ಕೂ ಎಲ್ಲ ತುಂಬಾ ಚೆನ್ನಾಗಿದೆ ಗಿಡ ಮರಗಳೂ ಎಲ್ಲ ಅನುಕೂಲ ಇದೆ ನೋಡು ನೀನು ಇಲ್ಲಿಗೆ ಬಂದು ನೋಡು ನಿನಗೆ ಸರಿ ಅನಿಸಿದ್ರೆ ಉಳ್ಕೊ

ಹಾಂ ಹಾಂ ಹಾಂ ಇಲ್ಲ ಹಾಗಾದ್ರೆ ನಿನ್ಗೆ ಈ ಮನೆ ತುಂಬ ಅನುಕೂಲ ಆಗುತ್ತೆ ಅನಿಸುತ್ತೆ ಯಾಕಂದರೆ ದೊಡ್ಡ ಅಟ್ಟಾನೇ ಇದೆ ಏನೂ ಚಿಕ್ಕ ಅಟ್ಟ ಅಲ್ಲ ದೊಡ್ಡ ಮನೆ ಉಳ್ಕೊಳ್ಳೋ ಉಳ್ಕೊಳ್ಳೋದಕ್ಕೂ ತುಂಬಾ ಚೆ ನ್ನಾಗಿದೆ ಮುಂಚೆ ಒಬ್ಬರು ಅವಿಭಕ್ತ ಕುಟುಂಬದವ್ರು ಇದ್ದರು ಹಂಗಾಗಿ ತುಂಬ ದೊಡ್ಡದಾಗಿದೆ ಮನೆ ಒಂದು ಸಲ ನೀನು ಅಪ್ಪಾಜಿ ಅಮ್ಮನ ಜೊತೆ ಬಂದು ನೋಡ್ಬಿಟ್ಟು ಹೋಗು ಹಂಗಾದ್ರೆ ನಿನ್ಗೆ ಗೊತ್ತಾಗುತ್ತೆ ಸರಿನಾ ಹ್ಞೂ ಸರೀಮಾ ಆಯಿತು ಧನ್ಯವಾದಗಳು